ಹಾಂ ಯಾರು ಮಾತನಾಡೋದು ನಂದು ಹೌದು ಇವತ್ತಿಲ್ಲ ನಾನು ನಾನು ಹೊರಗಡೆ ಸ್ವಲ್ಪ ಇದ್ದೇನೆ ಏನಾಗಬೇಕು

ಹೌದಾ ನೀವು ಸಹ ಎಲ್ಲಿ ಹೋಗಿದ್ದೀರಿ ಎಲ್ಲಾದರು ಹೊರಗಡೆ ಹೋಗಿದ್ ಹೊರಗಡೆ ಎಲ್ಲಾದರು ಹೋಗಿದ್ದೀರಾ ಅಮ್ಮ ತಿರ್ಗಾಡ್ಲಿಕೆ ಏನಾದರು ಹಾಂ ಹಾಂ ಅಲ್ಲಿ ಎಲ್ಲ

ಹಾಂ ಹಾಂ ಹಾಂ ಕೋಲ್ಡ್ ಏನಾದರು ಕುಡಿದಿದ್ದೀರಾ ಅದು ಇದು ಎಂಥ ಉಂಟು ಗಂಟಲು ನೋವು ಉಂಟಾ

ಹೌದಾ ಸ್ವಲ್ಪ ಬಿಸಿನೀರಿಗೆ ಹೌದಾ ಬಿಸಿನೀರು ಉಂಟಲ್ಲಾ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸರೀ ಆಗಿ ಇದು ಕುದ್ ಗಂಟಲಿಗೆ ಸರಿ ಇದು ಮಾಡಿ ಆಯಿತಾ ಗಳ ಗಳ ಮಾಡಿ ಇದು ಮಾಡಿ ಕುಡಿಯಿರಿ ಮತ್ತೆ ಹಾಂ ಬೆಳಿಗ್ಗೆ ಎದ್ದು ಯಾವಾಗಲೂ ಒಂದು ದಿನಕ್ಕೆ ಒಂದು ಎರಡು ಮೂರು ಸಲ ಮಾಡಿ ಅದು ನಿಮಗೆ ಸ್ವಲ್ಪ ಇದು ರಿಲೀಫ್ ಆಗ್ತದೆ ಒಳ್ಳೇದಾಗ್ತದೆ ಮತ್ತೆ ಏನಾದರು ಈಗ ಕಷಾಯ ಎಲ್ಲ ಮಾಡಿ ಏನಾದರು ಕುಡಿಯಿರಿ ಮತ್ತೆ ನಾ ನಾಳೆ ಇಲ್ದಿದ್ರೆ ನಾಡಿದ್ದು ಬರ್ತೇನೆ ಆಗ ಬನ್ನಿ ಆಯಿತಾ ಈಗ ನಾನು ಸ್ವಲ್ಪ ಹೊರಗಡೆ ಇದ್ದೇ ಹಾಂ ಕಷಾಯ ನೀವು ಇದು ಉಂಟಲ್ಲಾ ಕರಿಮೆಣಸು ಮತ್ತೆ ಇದು ತುಳಸಿ ಮತ್ತೆ ಶುಂಠಿ ಮತ್ತೆ ಇದು ಲವಂಗ ಮತ್ತೆ ಅದರ ಕೆತ್ತೆ ಎಲ್ಲ ಉಂಟಲ್ಲಾ ಅದನ್ನೆಲ್ಲ ಹಾಕಿ ಜಜ್ಜಿ ಬಿಸಿ ಒಂದು ನೀರಿಗೆ ಸ್ವಲ್ಪ ಬಿಸಿಯಾಗುವಾಗ ಅದಕ್ಕೆಲ್ಲ ಹಾಕಿ ಹಾಕಿ ಚೆನ್ನಾಗಿ ಕುದಿಸಿ ಮತ್ತೆ ಅದನ್ನು ನೀವು ಕುಡಿಬೇಕು ಅದು ಸ್ವಲ್ಪ ನಿಮಗೆ ಒಳ್ಳೇದಾಗ್ತದೆ ಆಯಿತಾ

ಅಲ್ಲ ಕಷಾಯ ಈಗ ಕುಡಿಯಿರಿ ಮತ್ತೆ ನಾಳೆ ನಾನು ಬರ್ತೇನೆ ನಾಳೆ ಇಲ್ಲ ನಾಡಿದ್ದು ಆಗ ನಿಮಗೆ ನೀವು ನನ್ನನ್ನು ಕಾಣಲು ಬನ್ನಿ ಆಗ ನಿಮಗೆ ನಾನು ಮದ್ದು ಕೊಡ್ತೇನೆ ಆಯಿತಾ ಮತ್ತೆ ನಾಳೆ ಬಿಸಿನೀರೇ ಕುಡಿಯಿರಿ ತಣ್ಣೀರು ಕುಡಿಬೇಡಿ ಬಿಸಿ ಬಿಸಿ ಸ್ವಲ್ಪ ನೀರು ಇರುವಾಗಲೇ ಕುಡಿಯಿರಿ ಆಯಿತಾ ಮತ್ತೆ ಏನಿಲ್ಲ ಅಲ್ಲ ವಿಶೇಷ

ತಲೆನೋವಿಗೇ ನಾನು ನೀವು ಎಂಥ ಮಾಡುದು ತಲೆನೋವಿಗೆ ಸ್ವಲ್ಪ ಇದು ವಿಕ್ಸ್ ಎಲ್ಲ ಹಚ್ಚಿ ಸ್ವಲ್ಪ ಅದು ಶೀತ ಉಂಟಲ್ಲ ನಿಮಗೆ ಹಾಗಾಗಿ ನಿಮಗೆ ಅದು ತಲೆನೋವು ಬರೋದು ನೀವು ಒಂದು ಸ್ವಲ್ಪ ವಿಕ್ಸ್ ಹಣೆಗೆ ಸರಿಯಾಗಿ ತಿಕ್ಕಿ ಆಯಿತಾ ವಿಕ್ಸ್ ಎಲ್ಲ ಹ್ಞೂ ಆಯಿತು ಒಳ್ಳೇದಾಗ್ತದೆ ಆಯಿತು ಆಯಿತು ಓಕೆ